ಹಲೋ ಹಾಂ ಹಲೋ ಏನು ಹೇಳಿ ರೀ ಹ್ಞೂ ಮಾಡ್ತೀವಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಮಾ

ಹಾಂ ಅವರೇ ಹಾಂ

ಹಾಂ ಮಾಡ್ಸೋರು ಕಳಿಸ್ತೀನಿ

ಹಾಂ ಹಾಂ ಹಾಂ ಹಾಂ ಎಲ್ಲ ಮೂರ್ನಾಲ್ಕು ಥರ ಹೂವಿದೆ

ಹಾಂ ಅವರೇ

ಹಾಂ ಹಾಂ ಮ ಮಾಡಿ ಹಾಂ ಹಾಂ ಹಾಂ ಆಯಿತು ಬೇರೆ ಯಾವಾಗ ದುಡ್ಡು ಅವ್ರ ಕೈಲಿ ಅವ್ರ ಕೈಲಿ ಹಾಂ ರೈತ ರೈತರನ್ನೆಲ್ಲ ರೈತ ಹಾಂ ಹಾಂ ಆಯ್ತು ಆಯ್ತು ಆಯ್ತ್ ಆಯ್ತು ಹಾಂ ಹಾಂ ಹಾಂ ಮಾಡಿಕೊಡ್ತಾರೆ ಯಾರ್ದು ಹ್ಞೂ ಹ್ಞೂ ಹಾಂ ಹಾಂ ಹೌದು ಹಾಂ ಬಾ ಹಾಂ ರೀ ಮಾಡ್ಕೊಡ್ತಿವಿ ಮಾಡಿಕೊಡ್ತೀವಿ ಈ

ಆಯ್ತು ಹಾಂ ಹಾಂ ಹಾಂ ಮೂರ್ನಾಲ್ಕು ಜನ ಕಳ್ಸಿಕೊಡ್ತೀವಿ ಹಾಂ ಕಳಿಸಿ ನಾಳೆನೆ ಕ ಆಯ್ತ್ ಹಾಂ ಅವರೇ ನಿಲ್ಸಿ ಬಿಟ್ಟರಲ್ಲ